ಹದಿನೇಳು ಜುಲೈ ಒಂದು ಸಾವಿರದ ಒಂಬೈನೂರ ಎಂಬತ್ತೆಂಟು ಇಪ್ಪತ್ತು ಎಪ್ರಿಲ್ ಒಂದು ಸಾವಿರದ ಒಂಬೈನೂರ ಐವತ್ತೇಳು ಎರಡು ಫೆಬ್ರವರಿ ಒಂದು ಸಾವಿರದ ಒಂಬೈನೂರ ಅರವತ್ತೆಂಟು ಹನ್ನೊಂದು ಜೂನ್ ಒಂದು ಸಾವಿರದ ಎಂಟುನೂರ ನಲವತ್ತೆಂಟು ಹದಿನೈದು ಮಾರ್ಚ್ ಒಂದು ಸಾವಿರದ ಒಂಬೈನೂರ ಎಂಬತ್ತೇಳು